ಒಂದು ಪುಸ್ತಕ ಓದಿ ಮುಗಿಸಲು ತುಂಬ ಬಹಳ ಸಮಯ ಬೇಕಾಗುತ್ತದೆ ಏಕೆಂದರೆ ಒಂದು ಪುಸ್ತಕವೆಂದರೆ ಅದರಲ್ಲಿ ಇನ್ನೂರಕ್ಕು ಹೆಚ್ಚು ಪುಟಗಳಿರುತ್ತದೆ ಹಾಗು ನಾನು ದಿನಕ್ಕೆ ಮೂವತ್ತು ನಿಮಿಷಗಳ ಕಾಲ ಓದಬಲ್ಲೆ ನನಗಿರುವ ಸಮಯದಲ್ಲಿ ನನಗೆ ಮೂವತ್ತು ನಿಮಿಷ ನಿಮಿಷಗಳಷ್ಟು ಪುಸ್ತಕ ಓದಿಕೊಳ್ಳಲು ಸಮಯವಿರುತ್ತದೆ ಅದರಲ್ಲು ಟ್ರ್ಯಾವೆಲ್ ಮಾಡುವಾಗ ನಾನು ಈ ಪುಸ್ತಕವನ್ನು ಓದುತ್ತೇನೆ ನನ್ನ ಪ್ರಯಾಣ ಅಥವಾ ಆಫೀಸ್ ಪ್ರಯಾಣ ಮನೆಯಿಂದ ಮೂವತ್ತು ನಿಮಿಷ ಬೆ ಆಫೀಸ್ ರೀಚ್ ಆಗೋಕೆ ಬೇಕಾಗುತ್ತದೆ ಅದಕ್ಕಾಗಿ ಈ ಕಾಲವನ್ನು ನಾನು ವ್ಯರ್ಥ ಮಾಡದೆ ಪುಸ್ತಕವನ್ನು ಓದಲು ಉಪಯೋಗಿಸುತ್ತೇನೆ ಸೊ ನಾನು ಮೂವತ್ತು ನಿಮಿಷಗಳ ಪ್ರತಿ ದಿನ ಪುಸ್ತಕ ಓದಲು ಉಪಯೋಗಿಸುತ್ತೇನೆ ನನಗೆ ಟಾರ್ಗೆಟ್ ಅಂತ ಏನು ಇಲ್ಲ ಏಕೆಂದರೆ ಪ್ರತಿ ದಿನ ಟ್ರ್ಯಾವೆಲ್ ಮಾಡಬೇಕಾದರೆ ಮಾತ್ರ ನಾನು ಈ ಪುಸ್ತಕವನ್ನು ಓದುತ್ತೇನೆ ಮತ್ತೆ ವಾರದಲ್ಲಿ ಕೇವಲ ಐದು ದಿನ ಮಾತ್ರ ನಾನು ಪುಸ್ತಕವನ್ನು ಓದುತ್ತೇನೆ ಏಕೆಂದರೆ ಶನಿವಾರ ಮತ್ತು ಭಾನುವಾರ ನನ್ನ ಆಫೀಸ್ ರಜಾ ಇರುವುದರಿಂದ ನಾನು ಆ ಸಮಯದಲ್ಲಿ ಪುಸ್ತಕವನ್ನು ಓದುವುದಿಲ್ಲ ಅದರಲ್ಲು ತುಂಬ ಇಂಟ್ರೆಸ್ಟಿಂಗ್ ಆಗಿರುವ ಪುಸ್ತಕಗಳನ್ನು ಓದುವುದಕ್ಕೆ ನಾನು ಇಷ್ಟಪಡುತ್ತೇನೆ ಏಕೆಂದರೆ ಅದು ನಿಮಗೆ ಕುತೂಹಲವನ್ನು ಮುಂದೆ ಏನಾಗುತ್ತದೆ ಎಂಬುವುದನ್ನು ತಿಳಿದುಕೊಳ್ಳಲು ಇಷ್ಟಪಡುತ್ತೇನೆ ಸುಮ್ಮನೆ ಓದಿಕೊಂಡು ಹೋಗುವುದಿಲ್ಲ ಏಕೆಂದರೆ ಪ್ರತಿ ಪುಸ್ತಕವು ಅದರದ್ದೆ ಆದ ಮೌಲ್ಯ ಮತ್ತೆ ವಿಷಯಗಳನ್ನು ತಿಳಿಸುತ್ತದೆ ಸುಮ್ಮನೆ ಓದಿಕೊಂಡು ಹೋಗುವುದಾದರೆ ಅದು ಸುಮ್ಮನೆ ವ್ಯರ್ಥ ಹಾಗಾಗಿ ನಾನು ಸುಮ್ಮನೆ ಓದಿಕೊಂಡು ಹೋಗುವುದಿಲ್ಲ ಅದರಲ್ಲಿರುವ ಅಂಶಗಳನ್ನು ಮತ್ತು ಮೌಲ್ಯಗಳನ್ನು ತಿಳಿದುಕೊಳ್ಳಲು ಪುಸ್ತಕಗಳನ್ನು ಓದುತ್ತೇನೆ ಇದರಿಂದ ನಿಮ್ಮ ಜ್ಞಾಪಕ ಶಕ್ತಿ ಜನರಲ್ ನಾಲೆಜ್ ಮತ್ತಷ್ಟು ವೃದ್ಧಿಸುತ್ತದೆ ಹಾಗು ಸಮಾಜದಲ್ಲಿ ನಡೆಯುತ್ತಿರುವ ಕಲ್ಚರ್ ಅಥವಾ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳಲು ನಿಮಗೆ ಈ ಪುಸ್ತಕಗಳು ಸಹಾಯ ಮಾಡುತ್ತದೆ